ಭಾರತದಲ್ಲಿ ಎಲ್ಲರೂ ಚೆನ್ನಾಗಿ ಓದಿರೋರು ಎಲ್ಲ ಇದ್ದಾರೆ ಅವರಿಗೆಲ್ಲ ಕೆಲಸ ಸಿಕ್ಕಿಲ್ಲ ಚೆನ್ನಾಗಿ ಓದಿದ್ದಾರೆ ಎಲ್ಲರೂ ಅದಕ್ಕೆಲ್ಲ ಸರ್ಕಾರ ಒಂದು ಯೋಜನೆ ಅಂತ ಮಾಡಬೇಕು ಏಯ್ ಎಲ್ಲ ಅಲ್ಲಿ ಇಲ್ಲಿ ತಿರ್ಗಾಡ್ತಿದಾರೆ ಓದಿರೋರು ಎಲ್ಲ ಇವಾಗೆಲ್ಲ ಏಯ್ ಕೆಲಸ ಹುಡುಕಾಡ್ತಿದೀನಿ ಕೆಲಸನೇ ಸಿಗ್ತಿಲ್ಲ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ನಮ್ಮ ಪ್ರಿ ಸರ್ಗಳಿಗೆಲ್ಲ ಫೋನ್ ಮಾಡಿದ್ರೆ ಹ್ಞೂಂ ಸರಿ ಸರಿ ಹೇಳ್ತೀನಿ ಕೆಲಸ ಫೋನ್ ಮಾಡಿ ಹೇಳ್ತೀನಿ ನಿನಿಗೆ ಕೆಲಸ ಏನಾದ್ರು ಇದ್ದರೆ ಅಂತಾರೆ ಅದೊಂದು ಸರ್ಕಾರದವ್ರು ಮಾಡಬೇಕು ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತನೇ ಇದಾರೆ ಇವಾಗ ಓದಿರೋರು ಎಲ್ಲ ಸುಮ್ಮನೆ ಗಾರೆ ಕೆಲಸ ಅದೂ ಇದೂ ಎಲ್ಲ ಮಾಡ್ತಿದ್ದಾರೆ ಎಲ್ಲರೂ ಚೆನ್ನಾಗಿ ಏನಾದ್ರು ಒಂದು ಮಾಡಿದ್ರೆ ಒಂದು ಆಗುತ್ತೆ ಮತ್ತು ಇವಾಗ ಕಾವೇರಿ ನೀರು ಎಲ್ಲ ಬಿಡ್ತಿದಾರಲ್ಲ ಅದ್ರಲ್ಲಿ ಇವಾಗೆಲ್ಲ ಟ್ವೆಂಟಿ ಫೋರ್ ಇಂಟು ಸವೆನ್ ಅಂತ ಮಾಡ್ತಿದ್ದಾರೆ ಇವಾಗೆಲ್ಲ ಬಡವ್ರಿಗೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ ಏನಂದರೆ ಯಾವಾಗಲೂ ಕರೆಂಟ್ ಇನ್ನು ಅಂತಾನೇ ಇದೆ ಇವಾಗ ಇವಾಗ ಇನ್ನೂರು ಯೂನಿಟ್ ಫ್ರೀ ಮಾಡಿರೋದಕ್ಕೆ ಪರವಾಗಿಲ್ಲ ಸರ್ಕಾರದವರು ಇನ್ನೂರು ಯೂನಿಟ್ ಮಾಡಿರೋದಕ್ಕೆ ಆಮೇಲೆ